ಹೌದು ನಾವು ಸುಮಾರು ಒಂದು ಏಳು ಎಂಟು ವರ್ಷಗಳಿಂದ ನಾವೊಂದು ಡೈರಿ ಫಾರ್ಮಿಂಗನ್ನು ಮಾಡ್ತಿದ್ದೀವಿ ಅಂದರೆ ಪಶು ಸಂಗೋಪನೆ ಈ ರೀತಿಯ ಒಂದು ಕೆಲ್ಸಗಳನ್ನು ನಾವು ಒಂದು ಏಳು ಎಂಟು ವರ್ಷದಿಂದ ಮಾಡ್ಕೊಂಡುಬರ್ತಾಯಿದ್ದೀವಿ ನಾನು ಮತ್ತು ನಮ್ಮ ತಮ್ಮ ನಮ್ಮ ತಮ್ಮ ನಾನು ಮತ್ತು ಇದನ್ನೇ ಮಾಡ್ಕೊಂಬರ್ತಾಯಿದ್ದೀವಿ ನಾವು ಸುಮಾರು ಎಂಟು ಆಕಳುಗಳನ್ನು ಎಂಟು ಆಕಳುಗಳನ್ನು ನಾವು ಸಾಕಾಣಿಕೆ ಮಾಡಿದ್ದೀವಿ ಮತ್ತು ಈ ಸ್ಥಳವನ್ನು ನಾವು ತುಂಬ ನೀಟಾಗಿಟ್ಕೊಂಡಿದ್ದೀವಿ ಅಂದರೆ ಡೈಲಿ ನೀರಿನಿಂದ ತೊಳೆಯೋದು ಮತ್ತು ಅವುಗಳಿಗೆ ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಅವುಗಳಿಗೆ ಆಹಾರ ಆಹಾರವನ್ನು ನೀಡೋದು ಮತ್ತು ಬಿಸಿಲಿನಲ್ಲಿ ಅವುಗಳನ್ನು ಎಷ್ಟು ಹೊತ್ತು ಕಟ್ಬೇಕು ಅಷ್ಟು ಹೊತ್ತು ನಾವು ಬಿಸಿಲಿನಲ್ಲಿ ಬಿಡ್ತಿದ್ವಿ ಮತ್ತಿ ಅವುಗಳಿಗೆ ಯಾವ ಟೈಮಿನಲ್ಲಿ ಯಾವ ರೀತಿಯ ಆಹಾರವನ್ನು ನೀಡ್ಬೇಕನ್ನೋದನ್ನೆಲ್ಲಾ ತಿಳ್ಕೊಂಡಿದ್ದೀವಿ ಮತ್ತು ಈ ಆರೈಕೆಗಳನ್ನು ನಾವು ಒಂದು ಮೂರು ತಿಂಗಳು ನಮ್ಮವು ಟ್ರೈನಿಂಗನ್ನ ತಗೊಂಡಿದ್ದೀವಿ ಯಾವ ಥರ ಟ್ರೈನಿಂಗ್ ಅಂತ ಅಂದರೆ ಅವುಗಳಿಗೆ ಯಾವ ಒಂದು ಸಮಯದಲ್ಲಿ ಯಾವ ರೀತಿಯ ಆ ಆರೋಗ್ಯದ ಸಮಸ್ಯೆಗಳು ಕಾಡುತ್ತವೆ ಮತ್ತು ಆ ಅಂತಹ ಆರೋಗ್ಯದ ಒಂದು ಸಮಸ್ಯೆಗಳು ಬಂದಾಗ ನಾವು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಬೇಕು ಅವ್ಕೆ ಯಾವ ರೀತಿ ಔಷಧಿಗಳನ್ನು ನೀಡ್ಬೇಕು ಅನ್ನೋದನ್ನು ನಾವು ಒಂದು ಟ್ರೈನಿಂಗಿನ ಮುಖಾಂತರ ಎಲ್ಲ ಕಲ್ತ್ಕೊಂಡಿದ್ದೀವಿ ಹಾಗಾಗಿ ನಾವು ಇ ಈ ಎಂಟು ಪಶುಗಳನ್ನು ನಾವು ಈಗ ಸದ್ಯಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಅವುಗಳಿಂದ ನಾವು ಒಳ್ಳೆಯ ಲಾಭಗಳ್ನ ಕೂಡ ಪಡಿತಾ ಇದ್ದೀವಿ ನಮ್ಮ ಸ್ಥಳ ಎಂ ಎಂದರೆ ನಾವೀಗ ಒಂದು ಪಶುಗಳನ್ನು ಒಂದು ಕಟ್ಟುವಂತ ಸ್ಥಳ ಹೇಗಿದೆ ಅಂದರೆ ನಾವು ಹುರುಪು ಕಲ್ಲು ಅಂದರೆ ರಫ್ ಕಲ್ಲಂತ ಇಲ್ಲ ಆ ಕಲ್ಲುಗಳಿಂದ ನಾವು ಎಂಟು ಆಕಳಿಗೆ ನಿಲ್ಲುವಂತಹ ಸ್ಥಳಗಳಿಗೆ ಆ ಹುರುಪುಕಲ್ಲನ್ನು ಹಾಕಿದ್ದೀವಿ ಮತ್ತು ಸುತ್ತ ಸ್ ಒಂದು ಎದೇ ತನಕ ಗೋಡೆ ಅಂದರೆ ಒಂದು ಐದು ಫೀಟ್ ಗೋಡೆಯನ್ನು ನಾವು ಕಟ್ಟಿದ್ದೀವಿ ಎತ್ತರಕ್ಕೆ ಅದ್ರ ನಂತರ ಅದ್ರ ಮೇಲುಗಡೆ ನಾವು ಮ್ಯಾಟ್ಗಳನ್ನು ಹಾಕ್ಸಿದ್ದೀವಿ ಅಂದರೆ ಗ್ರೀನ್ ಮ್ಯಾಟ್ ಅಂದರೆ ಗಾಳಿ ಆಡಲಿಕ್ಕೆ ಅಂದರೆ ಬಿಸಿಲು ಬಡಿಲಿಕ್ಕೆ ಈ ತರಹದ ಒಂದು ಎಲ್ಲಾ ಸೌಲಭ್ಯಗಳು ಗಾಳಿ ಬೆಳಕು ಈ ಎಲ್ಲಾ ಸೂರ್ಯನ ಕಿರಣಗಳು ಬಂದು ತಾಗಬೇಕು ಆ ಥರದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಿದ್ದೀವಿ ಮತ್ತು ಪ್ರತಿದಿನವೂ ನಾವು ನೀರಿನಿಂದ ಸ್ವಚ್ಛಗೊಳಿಸಿ ಆಕಳುಗಳನ್ನು ಹೊರಗೆ ಕಟ್ಟಿ ನಾವು ಮತ್ತು ಸಗಣಿ ಮತ್ತು ಅದರಿಂದ ಗ ಬಂದಂತಹ ಗಂಜಲನ್ನು ನಾವೊಂದು ಶೇಕರ್ಣಾ ಸ್ಥಳ ಅಂತ ಮಾಡಿದ್ದೀವಿ ಆ ಶೇಕರ್ಣಾ ಸ್ಥಳದಲ್ಲಿ ಸೊಪ್ಪು ಹಾಕಿ ನಾವು ಪ್ರತಿಯೊಂದು ಎಂಟು ದಿನ ಒಂದು ಹತ್ತು ದಿನಕ್ಕೊಮ್ಮೆ ನಾವೇನು ಆಕಳುಗಳಿಗೆ ಹುಲ್ಲನ್ನು ಮಾಡಿದ್ದೀವಲ್ಲ ಆ ಹುಲ್ಲಿನ ಒಂದು ಗಡ್ಡೆಗಳಿಗೆ ಅಂದರೆ ಆ ಹುಲ್ಲುಗಳಿಗೆ ನಾವು ಇದನ್ನು ಸಾವಯವ ಗೊಬ್ಬರ ತರಹ ಅದಕ್ಕೆ ಹರಿ ಬಿಡ್ತೀವಿ ಈ ಮತ್ತೆ ಸಗಣಿ ಮತ್ತು ಗೊ ಗಂಜಲವನ್ನು ಈ ರೀತಿಯ ಒಂದು ಪಶು ಉದ್ಯಮವನ್ನು ನಾವು ಮಾಡಿಕೊಂಡು ತುಂಬ ರೀತಿಯ ಲಾಭವನ್ನು ಪಡೆದುಕೊಂಡ್ತ ಹೊತಾಯಿ ಹೋಗ್ತಾ ಇದ್ದೀವಿ